ಹೇಳಿ ಏನು ಬೇಕಿತ್ತು ನಾ ತರಕಾರಿ ಅಂಗಡಿನೆ ನಿಮ್ಗೇನು ಬೇಕಿತ್ತು ನಮ್ಮ ಅಂಗಡಿಲಿ ಬೆಂಡೆಕಾಯಿ ಬದನೆಕಾಯಿ ಟಮ್ಟೆ ಹಣ್ಣು ಮೂಲಂಗಿ ಕೊತ್ತಂಬರಿ ಆಮೇಲೆ ಎಲ್ಲ ತರಕಾರಿನು ಸಿಗುತ್ತೆ ನಿಮ್ಗೆ ಯಾವ್ದು ಬೇಕು ಹೇಳಿ ಟೊಮೆಟೊ ಕೆಜಿ ನಲವತ್ತೈದು ರೂಪಾಯಿ ಟೊಮೆಟೊ ನಲವತ್ತೈದು ರೂಪಾಯಿ ಬೆಂಡೆಕಾಯಿ ಮೂವತ್ತು ರೂಪಾಯಿ ಮೂಲಂಗಿ ನಲವತ್ತು ರೂಪಾಯಿ ಹಾಂ ಈ ಥರ ಎಲ್ಲ ಇದೆ ಹಾಂ ಓಮ್ ಡೆರಿವೆಲಿ ಮಾಡಿ ಕೊಡ್ತೀವಿ ಪ್ಲಸ್ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಆ್ಯಡ್ ಆಗುತ್ತೆ ಆಮೇಲೆ ಡೆಲಿವರಿ ಚಾರ್ಜ್ ಕೂಡ ಆ್ಯಡ್ ಆಗುತ್ತೆ ಹಾಂ ಜಿ ಎಸ್ ಟಿ ಆಗುತ್ತೆ ಪ್ಲಸ್ ಓಮ್ ಡೆಲಿವರಿಗೆ ಚಾರ್ಜ್ ಕೂಡ ಆಗುತ್ತೆ ಸೊ ನಿಮ್ಮ ಎಲ್ಲ ಇದೆಲ್ಲ ಹಾಂ ಹೇಳಿ ಹೇಳಿ ಇಲ್ಲ ಇಲ್ಲ ಇಲ್ಲ ನೀವು ಏನು ಬೇಡ ನಮ್ಮದೇ ನ್ಯಾಚುರಲ್ ಆಗಿರತಕ್ಕಂಥ ನಮ್ಮದೇ ಕವರ್ ಬ್ಯಾಗ್ಸ್ ಇದವೆ ಸೊ ಅದಕ್ಕೂ ಕೂಡ ಎಕ್ಸ್ಟಾ ಎಕ್ಸ್ಟ್ರಾ ಚಾರ್ಜ್ ಮಾಡದೆ ಆ ಬ್ಯಾಗಲ್ಲಿ ಹಾಕಿಕೊಡ್ತೀವಿ ಸೊ ನಿಮಗೆ ಏನೇನು ಬೇಕಂತ ಲೀಸ್ಟ್ ಮಾಡಿ ಕಳ್ಸಿದ್ರೆ ನಾವು ನಿಮಗೆಲ್ಲ ಎತ್ತಿಡ್ತೇವೆ ನಿಮ್ದು ಲೊಕೇಶನ್ ಲೋಕೇಶನ್ ನಿಮ್ದು ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಗುಗ್ಗುರಹಟ್ಟಿ ಅಂದರೆ ನಿಮ್ಮದು ಕವಲ್ ಬಜಾರಂತಂದರೆ ನಾವು ಗುಗ್ಗುರಟ್ಟಿಲ್ಲೆ ನಮ್ದು ಶಾಪ್ ಇರೋದು ಸೊ ಇಲ್ಲಿಂದ ಏನಿಲ್ಲ ಅಂದರೂ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಆಗ್ಬೌದು ಸೊ ಇಪ್ಪತ್ತು ನಿಮಿಷದಲ್ಲಿ ನಿಮ್ಮ ಮಾರ್ಕೆಟ್ ಏನ್ಬೇಕು ಎಲ್ಲ ಸಿಗುತ್ತೆ ಸರ್ ಇಪ್ಪತ್ತು ನಿಮಿಷದಲ್ಲಿ ನಿಮಗೆ ಓಮ್ ಡೆಲಿವರಿ ಆಗುತ್ತೆ ಇಲ್ಲ ಇಲ್ಲ ಸರ್ ನಮ್ದು ಅಮೆಜಾನ್ ಏನಿಲ್ಲ ನೀವು ಫೋನ್ ಮಾಡಿ ಮುಖಾಂತರ ಆಮೇಲೆ ಇಲ್ಲಾಂದರೆ ವಾಟ್ಸ್ಆ್ಯಪ್ ಮುಖಾಂತರ ನೀವು ಆರಾಮಾಗಿ ಕೊಂಡ್ಕೋಬೌದು

ಮೂಲಂಗಿ ಐದು ಕೆಜಿ

ಹಾಂ ಹಾಂ ಹಾಂ ಸರ್ ಬರೀತೀವಿ

ಆಯಿತಾ ಆಯಿತಾ